ಸ್ಟೇಟ್ ಬ್ಯಾಂಕಲ್ಲಾ ನಾನು ಪ್ರತೀಕ್ ಅಂತ ನನ್ನದು ಖಾತೆ ತೆರಿಕೆ ತೆರಿಲಿಕ್ಕೆ ಇದೆ ಅಲ್ಲಿ ಅದಕ್ಕೆ ಏನೆಲ್ಲ ಬೇಕು ಅಂದರೆ ನಾವೀಗ ಕಾ ಹಾಂ

ನಮ್ಮದು ಅಂದರೆ ನಮ್ಮದು ನನ್ಗೆ ಸಾಮಾನ್ಯ ಇದಕ್ಕೆ ಬೇಕಿತ್ತು ಮತ್ತೆ ನನಗೆ ಅದರಲ್ಲಿ ಇದು ಅಂದರೆ ನನ್ನದು ಸಂಬಳ ಎಲ್ಲ ಬೀಳ್ತದೆ ಅದಕ್ಕೆ ಅಂದರೆ ನನ್ಗೆ ಝೀರೊ ಬ್ಯಾಲೆನ್ಸ್ ಆ ಥರ ಸಿಕ್ಕಿದರೆ ಒಳ್ಳೆದಿತ್ತು ಆಯಿತು ಮೊದಲಾ ಅದು ಎಲ್ಲಿ ಬಂದು ಕಟ್ಟಬೇಕು ಹೌದಾ ಅಂದರೆ ಚೆಕ್ ಬುಕ್ಕ್ ಬೇಕು ಅಲ್ಲ ಚೆಕ್ ಬುಕ್ಕ್ ತಗೊಳ್ಳಬೇಕಾದ್ರೆ ಮಾತ್ರನಾ ಅಷ್ಟು ದುಡ್ಡು ಇಡಬೇಕು ಇಲ್ಲದಿದ್ದರೆ ಹೌದಾ ಹೌದಾ ಹೌದಾ

ಹೌದೌದ್ ಆಗಿದೆ ಹೌದ್ ಆಗಿದೆ

ಮೂರು ಫೋಟೊ ಸಾಕಾ ಆಯಿತು

ಹಾಂ ಇಲ್ಲ ಇಲ್ಲ ನನ್ದೆ ನಾನೆ ಮೊದಲು ಖಾತೆ ಓಪ್ ಇಲ್ಲಿ ಮ ತೆರಿಗೆ ಮಾಡೋದು ಫಸ್ಟ್ ಇಲ್ಲ ಇಲ್ಲ

ಹೌದಾ ಅದು ಅಂದರೆ ಅದೆ ಬ್ಯಾಂಕದ್ದು ಅದೆ ಬ್ಯಾಂಕ್ ಅವ್ರದ್ದು ಬೇಕಾಗುತ್ತಾ ನಮ್ಮದು ಅಂದರೆ ಮಿ ನಂದು ಗೆಳೆಯನದ್ದು ಆಗುತ್ತದಾ ಆಯ್ತು ಅವನನ್ನು ನಾನು ಬರುವಾಗ ಅವನನ್ನು ಬರುವಾಗ ನಾ ಕರ್ಕೊಂಬರಬೇಕಾ ಆಯಿತು

ಎಷ್ಟು ಗಂಟೆಗೆ ಬರಬೇಕು ಎಷ್ಟು ಗಂಟೆಗೆ ಬರಬೇಕು ಹೌದಾ ಅಂದರೆ ನನ್ಗೆ ಬೆಳಿಗ್ಗೆ ಆಗೋದಿಲ್ಲ ಬೆಳಿಗ್ಗೆ ನನ್ಗೆ ಆಗೋದಿಲ್ಲ ನನ್ಗೆ ಕೆಲಸಕ್ಕೆ ಹೋಗ್ಲಿಕ್ಕಿದೆ ಅಂದರೆ ಮಧ್ಯಾಹ್ನದ ಮೇಲೆ ಎಷ್ಟು ಗಂಟೆಗೆ ಬರ್ಬೋದು ಹೌದಾ ಆಯ್ತು ಆಯಿತು ಆಯಿತು ಸರಿ ಹಾಗಾದ್ರೆ

ನಾವು ಕೆಲಸಕ್ಕೆ ಹೋಗ್ತಯಿದ್ದೇನೆ ನಮ್ಮದು ಇಲ್ಲಿ ಒಂದು ಕಂಪೆನಿ ಇದೆ ಅದೆ ಕೆಲಸ ಮಾಡ್ತಯಿದ್ದೇನೆ ಆಯಿತು ಸರಿ ನಾನು ನಾಳೆ ಮಧ್ಯಾಹ್ನ ಹೌದಾ ಆಯ್ತು ಆಯಿತು ನಾನು ನಾಳೆ ಬಂದು ಅಲ್ಲಿ ಮಾತಾಡ್ತೇನೆ ನಾಳೆ ಬಂದು ಅಲ್ಲಿ ಮಾತಾಡ್ತೇನೆ ಆಯಿತಾ ಆಯಿತಾ ಸರಿ ಸರ್ ಇಡ್ತೇನೆ ಹಾಂ